ಹೇಳಿ ಸರ್ ಹೌದು ಯಾವ ರೀತಿ ಬ ಬಟ ಬಟನ್ದು ಬೇಕೋ ಟಚ್ ಸ್ಕ್ರೀನ್ ಬೇಕಾ ಒನ್ ಸಿಮ್ಮಿಂದು ಬೇಕಾ ಎರಡು ಸಿಮ್ಮಿಂದು ಬೇಕಾ ಮೂರು ಸಿಮ್ಮಿಂದು ಬೇಕಾ

ಒಪ್ಪೋ ಕಂಪ್ನಿ ಇದೆ ಅದರಲ್ಲಿ ಟು ಜಿ ಬೇಕಾ ತ್ರೀ ಜಿ ಬೇಕಾ ಫೋರ್ ಜಿ ಬೇಕಾ ಫೈ ಜಿ ಬೇಕಾ

ಈಗ ಯಾವ ರೇಂಜಿಂದು ಬೇಕು ಹದಿನೈದು ಸಾವಿರದ್ ಬೇಕೋ ಇಪ್ಪತ್ತು ಸಾವಿರದ್ ಬೇಕೋ ಹಾಂ ಒಳಗಿನದ್ದೇ ಬೇಡ

ಈಗ ನೀವು ಓಪೋ ವನ್ ಟು ತ್ರೀ ತೊಗೊಂಡ್ರೆ ಇಪ್ಪತ್ತೈದು ಸಾವಿರ ಆಗ್ತು ಅದು ಆ್ಯಕ್ಚುಲಿ ರೇಟ್ ಇಪ್ಪತ್ತೆಂಟು ಸಾವಿರ ನಮ್ದು ಇವತ್ತಿನ ಆಫರ್ರೂ ಎಲ್ಲ ಇದು ಮಾಡಿದರೆ ಇವತ್ತೇ ತಗಂಡ್ರೆ ಇಪ್ಪತ್ತೈದ್ರಲ್ಲಿ ಆಗ್ತು

ಇನ್ನು ಓಪೋ ವನ್ ಟು ಫೋರ್ ಇದೆ ವನ್ ಟು ಫೋರ್ ಒಂದು ಇನ್ನೂ ಎರಡು ದಿನ ಆಫರ್ ಇರ್ತು ಆದ್ರೆ ಅದು ಮೂವತ್ತೆಂಟು ಸಾವಿರ ಅದು ಆಫರ್ ಆಫ ಅದೂ ಅದರಲ್ಲಿ ವಿಶೇಷವಾಗಿ ಕಾಲ್ ರೆಕಾರ್ಡು ವೀಡ್ಯೋ ರೆಕಾರ್ಡು ಇದೆಲ್ಲ ಹೆಚ್ ಡಿ ಕ್ವಾಲಿಟಿಯಲ್ಲಿ ಇದ್ದದ್ದದು ಮೂವತ್ತೆಂಟರದ್ದು ಹೌದು ಇದು ಹಾಂ ಕ್ಯಾಮೆರಾ ಸೆಟ್ಟು ವನ್ ಟ್ವೆಂಟಿ ಏಟ್ ಮೆಗಾ ಪಿಕ್ಸೆಲ್ಲು ಎರಡು ನೂರು ಎರಡು ನೂರು ಎ ಎರಡುನೂರ ಐವತ್ತು ಜಿ ಬಿ ಕ್ಯಪಾಸಿಟಿ ಇನ್ಬಿಲ್ಟ್ ಕೊಡ್ತ್ಯ ಹೌದು ನೀವು ಯಾವುದೂ ನೋಡ್ಕೊಂಡು ನಮ್ಮ ಹತ್ರ ನೇರ ಬಂದು ತಗೊಳಿ ಮತ್ತೂ ಆಫರ್ ಮಾಡಿಕೊಡುವ ಆಫರ್ ಇಂದು ತೊಗೊಂಡ್ರೆ ಮೂರು ಸಾವಿರ ಹೌದು ಸರಿ ಹಂಗಾದ್ರೆ